ನಾನು ಇಲ್ಲಿ ಬಳೆಗಳ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅಂದರೆ ಬ್ಯಾಂಗಲ್ಸ್ ಅಂದರೆ ವಿಶೇಷವಾಗಿ ಹೆಣ್ಣುಮಕ್ಳು ಧರಿಸುವಂತಹ ಬಳೆಗಳ ಬಗ್ಗೆ ನಾನು ಹೇಳೋಕೆ ಹೊರ್ಟಿದ್ದೀನಿ ಫಸ್ಟು ಬಳೆಯನ್ನು ಧರಿಸೋದರಿಂದ ಅದರಿಂದ ಆಗುವಂತಹ ಉಪಯೋಗಗಳನ್ನು ಹೇಳೋಕೆ ಹೊರ್ಟಿದ್ದೀನಿ ಒಂದನೇದಾಗಿ ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತೆ ಹೆಣ್ಣುಮಕ್ಳಿಗೆ ಯಾವಾಗಲೂ ಬಳೆಯನ್ನು ಧರಿಸಿ ಅಂತ ಮನೆಯಲ್ಲಿ ಇದ್ದೋರೆಲ್ಲ ಹೇಳ್ತಾ ಇರ್ತಾರೆ ಯಾಕೆ ಅಂತ ಅಂದರೆ ಇದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇದ್ದಾವೆ ಇದು ರಕ್ತ ಪರಿಚಲನೆಯನ್ನು ಹೆಚ್ಚು ಮಾಡುತ್ತೆ ಮತ್ತೆ ಬಳೆಗಳನ್ನು ಧರಿಸೋದರಿಂದ ಬಿ ಪಿ ಅಂದರೆ ಬ್ಲಡ್ ಪ್ಲೆಶರ್ ಅಂತಾರೆ ರಕ್ತದೊತ್ತಡ ಇದನ್ನು ಕಡಿಮೆ ಮಾಡುತ್ತೆ ರಕ್ತದೊತ್ತಡವನ್ನು ಯಾರಿಗಾದರು ಬಿ ಪಿ ಇದ್ದರೆ ಅವರಿಗೆ ಬಳೆಯನ್ನು ಹಾಕೊಳ್ಳಿ ಅಂತ ಹೇಳ್ತಾರೆ ಅದನ್ನು ಕಂಟ್ರೋಲಲ್ಲಿ ಇಡುತ್ತೆ ರಕ್ತದ ಒತ್ತಡವನ್ನು ಮತ್ತೆ ಇದು ಪ್ರೆಗ್ನೆಂಟ್ ಲೇಡೀಸಿಗೆ ಅಂದರೆ ಗರ್ಭಿಣಿಯರಿಗೆ ವಿಶೇಷವಾಗಿ ಬಳೆಯನ್ನು ಧರಿಸಿಕೊಂಡೇ ಇರಲಿ ಅಂತ ದೊಡ್ಡೋರೆಲ್ಲ ಹೇಳ್ತಾರೆ ಯಾಕೆ ಅಂತ ಅಂದರೆ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಫೈವ್ ಟು ಸೆವೆನ್ ಮಂತ್ಸ್ ನಂತರ ಮಗುವಿನ ಮೆದುಳಿನ ಕೋಶಗಳು ಬೆಳವಣಿಗೆ ಇರುತ್ತೆ ಆಮೇಲೆ ಆ ಮಗು ವಿಭಿನ್ನವಾದಂತಹ ಶಬ್ಧಗಳನ್ನು ಗುರುತಿಸಲು ಪ್ರಾರಂಭಿಸುತ್ತೆ ಅಂತ ನಂಬ ನಂಬ್ತಾರೆ ಈ ಬಳೆಗಳನ್ನು ಹಾಕೋದ್ರಿಂದ ಬಳೆಗಳ ಶಬ್ಧ ಒಂದು ಪಾಸಿಟಿವ್ ಎನರ್ಜಿ ಆಗಿರುತ್ತೆ ಮತ್ತು ಆ ಮಗು ಕೂಡ ಅದನ್ನು ಗುರುತಿಸಲು ಸಹಾಯ ಆಗುತ್ತೆ ಮತ್ತೆ ಮಗುವಿನ ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ ಇದು ಆಮೇಲೆ ಇದು ಎಲ್ಲ ಹೆಣ್ಮಕ್ಳಿಗೆ ಕೂಡ ಒಂದು ಒತ್ತಡವನ್ನು ನಿವಾರಿಸಿ ಅವರ ಮನ್ಸನ್ನು ಶಾಂತವಾಗಿ ಇರಿಸುವಂತಹ ಕೆಲಸನ ಮಾಡುತ್ತೆ ಸೊ ಇದೆಲ್ಲ ಬಳೆಗಳನ್ನು ಹಾ ಧರಿಸೋದ್ರಿಂದ ಆಗುವಂತಹ ಉಪಯೋಗಗಳನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ